ಅಡುಗೆ ಕೆಲಸ ಅಂದರೆ ದಿನಾಲೂ ಮನೇಗ್ ನಾವು ಅಡುಗೆ ಮಾಡ್ತೇವೆ ಬೇ ಅನ್ನ ಸಾರು ರೊಟ್ಟಿ ಪಲ್ಯ ಆಯ್ತು ನಾಷ್ಟ ಮಾಡ್ತೀವಿ ಅಂದ್ರೆ ಹಬ್ಬಕ್ಕೆ ಅಂತ ತಯಾರು ಮಾಡುವ ಅಡುಗೆಗಳು ಬೇರೆ ಬೇರೆ ರೀತಿಯ ಸಿಹಿ ಸ್ಪೆಷಲ್ ಅಡುಗೆ ಇರ್ತವೆ ಹೊಸದಾಗಿ ಅಡುಗೆ ಮಾಡ್ತೇವೆ ನಾವು ಆಯ್ತು ಸಿಹಿ ತಿಂಡಿಯಲ್ಲಿ ಕರ್ಜಿಕಾಯಿ ಡೊನಾಸ್ ಮೂರ್ಕೊಲ್ ಆಯ್ತು ಶೇಂಗದ ಹೋಳಿಗೆ ಬೇಳೆ ಹೋಳಿಗೆ ರವೆದ್ ಹೋಳಿಗೆ ಲಾ ಬೊಂದ್ಯದ್ ಉಂಡಿ ಖಾರ ಬೊಂದ್ಯ ಸೈಯಾಮ್ ಬೊಂದ್ಯ

ಸ್ಪೆಷಲಾಗಿರುವ ಅೆಉಗೆ ಅಂದರೆ ನನಗೆ ಇಷ್ಟ ಮನೆಯಲ್ಲಿ ನಾ ಇಷ್ಟಪಟ್ಟು ಅಡುಗೆ ಮಾಡೋದು ಅಂದರೆ ಹೋಳಿಗೆ ಬೇಳೆ ಹೋಳಿಗೆ ಅಂದರೆ ನನಗೆ ಭಾಳ ಇಷ್ಟ ನಮ್ಮ ಮನೆಯಲ್ಲಿ ನಮ್ಮ ಮನೆಯೋರಿಗೆ ಆಗಲಿ ನಮ್ಮ ಅತ್ತೆ ಮಾವ ನಾದಿನಿದಿರು ಎಲ್ಲರೂ ಹೋಳಿಗೆ ಅಂದರೆ ಭಾಳ ಇಷ್ಟಪಡ್ತಾರೆ ಯಾಕೆಂದರೆ ಅವರಿಗೆ ಹೋಳಿಗೆಯೇ ಬರೋದಿಲ್ಲ ಮತ್ತೆ ನಾನು ಒಬ್ಬ್ ನಾನು ನಾ ಮಾತ್ರ ಅಡುಗೆ ಹೋಳಿಗೆ ಮಾಡ್ತೆ ಅವರಿಗೆ ನನ್ನ ಹೋಳಿಗೆ ಅಂದರೆ ಭಾಳ ಇಷ್ಟ ಯಾವಾಗಲೂ ಅವರು ಏನು ಹೇಳ್ತಾರೆ ಅಂದರೆ ಹೋಳಿಗೆ ಮಾಡ್ರಿ ಹೋಳಿಗೆ ಮಾಡು ಅಂತ ಹೇಳ್ತಾರೆ ಅಂದರೆ ನಾ ಈಗ ಏನು ಮಾಡಿದೆ ಅಂದರೆ ಹೋಳಿಗೆ ಮಾಡ್ಲದ್ದೆ ನನಗೂ ಇಷ್ಟ ನನ್ನ ಮಗನಿಗೂ ಅಮ್ಮ ಹೋಳಿಗೆ ಮಾಡಮ್ಮ ಸ್ಪೆಷಲ್ ಅದ ಇಲ್ಲ ಅದು ನನಗೆ ಇಷ್ಟ ಅಂತ ಅಂದು ದಿನಾಲೂ ಅಂತಾನ ಅಂದರೆ ಯಾವಾಗಾದ್ರೂ ಹಬ್ಬದ ಟೈಮ್ನಲ್ಲಿ ಮಾತ್ರ ಹೋಳಿಗೆ ಮಾಡ್ತೇವೆ ದಿನಾ ಮಾಡ್ಲಿಕ್ಕೆ ಅಂತು ನಮಗೆ ಆಗಲ್ಲ ಟೈಮೇ ಸಿಗೋದಿಲ್ಲ ಯಾಕೆ ಇವತ್ತು ಹೋಳಿಗೆ ಮಾಡುವ ವಿಧಾನ ಹ್ಯಾಂಗೆ ಅಂಬೋದನ್ನ ನಾ ಹೇಳಿಕೊಡ್ತೀನಿ ಆಯ್ತಾ ಫಶ್ಟಾಗಿ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ ನೀರು ಹಾಕ್ತೀನಿ ನೀರು ಹಾಕಿ ಗ್ಯಾಸ್ ಚಾಲೂ ಮಾಡಿ ಅದರಲ್ಲಿ ಹೆಸರು ಬರದು ಬೇಳೆ ಹಾಕ್ತೀನಿ ಬೇಳೆ ಹಾಕಿ ಅದು ಕುದಿತಾಯಿರ್ತದೆ ಕುದಿ ಕುದಿಲಕ್ ಅದು ಭಾಳ ಟೈಮ್ ಬೇಕು ಹೋಳಿಗೆ ಮಾಡೋದಂದ್ರೆ ಸುಮ್ಮನಿಲ್ಲ ಅದಕ್ಕೂ ಒಂದು ದಿನಾನೆ ಬೇಕಾಗ್ತದೆ ಅದಕ್ಕಾ ಹೋಳಿಗೆ ಮಾಡ್ತಾ ಮಾಡ್ತಾ ಅದು ಬೇಳೆ ಕುದೀತಾಯಿರ್ತದೆ ಸೈಡಿಗೆ ಏನು ಮಾಡ್ತೇವೆ ಅಂದರೆ ಹಿಟ್ಟು ತೆಗ್ ಮೈದಾ ಗೋಧಿ ಹಿಟ್ಟು ಬೇಕು ಗೋಧಿ ಹಿಟ್ಟು ತಕೊಂಡಿ ಅದು ಚೆನ್ನಾಗಿ ನಾದ್ಬೇಕೈತದ ನಾದ್ನಾಗ್ ಮಾತ್ರ ಹೋಳಿಗೆ ಮಾಡ್ಲಿಕ್ಕಾಯ್ತದೆ ಇಲ್ದೇಯಿದ್ರೆ ಅದು ಹಿಟ್ಟು ನೆನೆದಿಲ್ಲ ಅಂದರೂ ಹೋಳಿಗೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಹೋಳಿಗೆ ಮಾಡ್ಲಿಕ್ಕೆ ಆಗಲ್ಲ ಒಡಿತಾವೆ ಏನಾರ ಗಟ್ಟಿ ಇದ್ದರೂ ಅದು ಹ್ಯಾಗೆ ಹೇಗೆ ಆಗಬೇಕು ಅಂದರೆ ಸಾಫ್ಟಾಗಿ ಆಗಬೇಕಾಯ್ತದೆ ಸಾಫ್ಟ್ ಅದು ಚೆನ್ನಾಗಿ ಮೃದುವಾಗಿ ನಾದಬೇಕಯ್ತು ನಾದಿದಗ ಮಾತ್ರ ಹೋಳಿಗೆ ಆಗ್ತವೆ ಅದು ನಾವು ನಾದಿ ಸ್ವಲ್ಪ ಸೈಡಿಗೆ ಇಡ್ಬೇಕಾಗ್ತದೆ ಇಟ್ಟು ಬೇಳೆ ಕುದೀತು ಅಂದರೆ ಅದು ಒಂದು ಪಾತ್ರೆ ತೆಗೆದುಕೊಂಡು ಅದಕ್ಕೆ ನೀರು ಇನ್ನೂ ಒಂದು ಸ್ವಲ್ಪ ನಾವು ಅಂಬ್ರು ಮಾಡಾತ್ ಅಂದರೆ ಅದಕ್ಕೆ ಅದಕ್ಕೂ ನೀರು ಜಾಸ್ತಿ ಬೇಕಾಗ್ತವೆ ನೀರು ಇಲ್ಲ ಅಂದರೂ ನಾನು ಕಾಯ್ಸ್ಬೇಕು ಒಂದು ಸೈಡಿಗೆ ಗ್ಯಾಸ್ ಮೇಲೆ ಒಂದು ಸೈಡು ಗ್ಯಾಸಿನ ಚಾಲು ಮಾಡಿ ಸ್ಟವ್ ಹಚ್ಚಿ ನೀರು ಒಂದು ಪಾತ್ರೆದಾಗ್ ನೀರು ಹಾಕಿ ಅದು ಅದರ ನೀರು ಕಾಯ್ದ ತಕ್ಷಣ ಅದರೊಳಗೆ ಹಾಕಿ ಜಾನ್ಬೇಕು ಜಾನಿದ್ ತಕ್ಷಣ ಅದು ಆಂಬ್ರು ಆಗ್ತದ ಆಂಬ್ರು ಸೈಡಿಗೆ ಅದು ಬೆ ಜಾನಿನ ಸೈಡಿಗೆ ಇಟ್ಕೋಬೇಕು ಸೈಡಿಗೆ ಇಟ್ಟುಕೊಂಡು ಅದಕ್ಕೆ ಏನು ಮಾಡ್ಬೇಕಂದ್ರೆ ಅದಕ್ಕೆ ಒಂದು ಸ್ವಲ್ಪ ಬೇಳೆ ತೆಗೆದು ಸೊಪ್ಪಿನ ಬೇಳೆ ತೆಗೀಬೇಕು ತೆಗೆ ಆಂಬ್ರು ಮಾಡ್ಲಿಕ್ಕೆ ಅದು ಗಾಢ ಆಗಬೇಕಿತ್ತು ಅಂದರೆ ಬೇಕು ನಮಗೆ ಅದು ಬೇಳೆ ಅದಕ್ಕೆ ಒಂದು ಬೆಲ್ಲ ತೆಗೆದುಕೋ ಯಾರಿಗ್ಕೆಲ್ಲ ಒಬ್ಬರಿಗೆ ಬೆಲ್ಲ ಇಷ್ಟ ಇರ್ತದೆ ಕೆಲವೊಬ್ಬರಿಗೆ ಸಕ್ಕರೆ ಇಷ್ಟ ಇರ್ತದೆ ನಮಗೆ ಏನು ಇಷ್ಟ ಅಂದರೆ ನನಗೆ ಬೆಲ್ಲ ಇಷ್ಟ ಎಲ್ಲರಿಗೂ ನಮ್ಮನೆಯಲ್ಲಿ ಬೆಲ್ಲವೇ ಇಷ್ಟ ನಾವು ಬೆಲ್ಲನೇ ಯೂಸ್ ಮಾಡ್ತೀವಿ ಬೆಲ್ಲ ಮಾಡಿದರೆ ಬೆಲ್ಲದಿಂದ್ಲೇ ಟೇಸ್ಟ್ ಐತಿ ಹೋಳಿಗೆ ಏನಿಲ್ಲ ಅದು ಬೆಲ್ಲ ತೆಗೆದುಕೊಂಡು ನಾನು ಏನು ಮಾಡ್ತೆ ಒಂದು ಒಂದು ಏನಾದ್ರೂ ಒಂದು ಕಲ್ಲು ಕಲ್ಲು ತೆಗೆದುಕೊಂಡು ಅದರ ಚೆನ್ನಾಗಿ ಬರೀಕಾಗಿ ಮಾಡ್ತೀನಿ ಅದಕ್ಕೆ ಅದಕ್ಕೆ ಒಂದು ಕಲ್ಲು ಏನರ ತಗೊಂಡು ಅದಕ್ಕೆ ಹೊಡೀತ್ತೀನಿ ಹೊಡ್ದಿ ಅದಕ್ಕೂ ಏನಿಲ್ಲ ಮ್ರು ಅದು ಏನು ಸಣ್ಣ ಸಣ್ಣ ಆಗಬೇಕು ಅದು ಹಾಕಿ ಅದು ಗ್ಯಾಸ್ ಚಾಲು ಮಾಡಿ ಅದು ಬೇಳೆ ಇದ್ದಿನಾಗೆ ಅದಕ್ಕೆ ಬೆಲ್ಲ ಹಾಕ್ತೆ ಬೆಲ್ಲ ಹಾಕಿ ಬೆಲ್ಲ ಭಾಳ ಹಾಕ್ಬಾರ್ದು ಅದಕ್ಕೆ ಲಿಮಿಟೆಡ್ ಹಾಕಬೇಕಾಯ್ತದೆ ಸ್ವಲ್ಪ ಹಾಕಬೇಕು ಸ್ವಲ್ಪ ಜಾಸ್ತಿ ಬೆಲ್ಲ ಆಯ್ತಂದ್ರೆ ಏನಾಯ್ತದೆ ಅಂದರೆ ಅದು ಹಳಸೋಯ್ತು ಅಂದರೆ ಅದು ರುಬ್ಬಿದರು ಬೀ ಯೂಸ್ ಆಗಲ್ಲ ಎಲ್ಲ ಮೆತ್ತಗೆ ಆಯ್ತದ ಭಾಳ ಆಯ್ತು ಅಂದರೆ ಸ್ವೀಟಾಯ್ತು ಅಂದರೂ ಹೋಳಿಗೆ ಬರಲ್ಲ ಅದು ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡಿ ಅದಕ್ಕೆ ಇಲಚ್ಚಿ ಹಾಕ್ತೆ ಇಲಚ್ಚಿ ಇಲಚ್ಚಿ ಏನು ಮಾಡ್ತೈತೆ ತೆಗ್ದ್ಕೊತೆ ಸ್ವಲ್ಪ ಎಷ್ಟು ಒಂದು ಆರು ಏಳು ಎಂಟು ತಕೊತ್ತೆ ತಕೊಂಡು ಅದರ ಸಪ್ಪೆ ಎಲ್ಲ ತೆಗೀತೆ ತೆಗೆದು ಅದು ತಗೊಂಡು ಒಂದು ಕಲ್ಲು ತಗೊತ್ತೆ ಒಂದು ಏನು ಅಂತೇವೆ ಅದಕ್ಕೆ ಕಲ್ಲು ತೆಗೆದುಕೊಂಡು ಅದಕ್ಕೆ ಕುಡ್ತೆ ಬರೀಕ್ ಕುಟ್ಟಿ ಅದರ ಒಳಗೆ ಹಾಕ್ತೆ ಹಾಕಿ ಸ್ವಲ್ಪ ಕುದಿಲಕ್ ಇಡ್ತೀನಿ ಇಟ್ಟು ಏನು ಮಾಡ್ತೆ ಅದು ಕುದಿಲಕ್ ಇಟ್ಟು ಕುದ್ದ ತಕ್ಷಣ ಗ್ರಾಂಡರ್ ತೊಗೊತ್ತೆ ಗ್ರಾಂಡರ್ ಇರಲ ಇರಲ್ಲ ಹೋಯ್ತು ಅಂದರೆ ನಮ್ಮ ಹತ್ತಿರ ಏನು ಮಾಡಬೇಕು ಅಂದರೆ ಈಗ ಎಲ್ಲಾರೆ ಅವು ಮಷಿನ್ಸ್ ಸಿಗ್ಲತ್ತಾವ್ ಅದು ತಗೊಂಡು ಸುಮ್ಮನೆ ಅದು ಅದು ಹಿ ಹೀಗೆ ಹಿಡಿದು ಅದಕ್ಕೂ ಏನರ ಒಂದು ತಂಬಿಗೆ ಆರ ಏನರೆ ಒಂದು ತಗೊಂಡು ಜಾರ್ಲಿ ಟೈಪ್ ಇರ್ತದದು ಅದು ತಗೊಂಡು ಬರೀಕ್ ಬರೀಕ್ ದಮ್ಮ ದಮ್ಮ ಇದ್ದರೆ ಹೋಳಿಗೆ ಎಲ್ಲ ಹಾಳಾಯ್ತವ ನಾನು ಅದು ಚೆಂದ ರುಬ್ಬಿ ರುಬ್ಬಿ ರುಬ್ಬಿ ರುಬ್ಬಿ ಅದಕ್ಕೇನು ಮಾಡಬೇಕು ಮೃದುವಾಗಿ ಮಾಡಬೇಕು ಅದು ಮೃದುವಾಗಿ ಮಾಡಿನಾಗೆಗ್ ಮಾತ್ರ ಹೋಳಿಗೆ ತಯಾರು ಆಗ್ಲಿಕ್ಕೆ ಸಾಧ್ಯ ಇಲ್ದೇಯಿದ್ರ್ ದಮ್ ದಮ್ ಇತ್ತು ಅಂದರೆ ಹೋಳಿಗೆ ಎಲ್ಲ ಹಾಳು ಆಯ್ತವ ಊಟ ಮಾಡ್ಲಿಕ್ಕೂ ಇಂಟ್ರೆಸ್ಟ್ ಆಗಲ್ಲ ಊಟ ಏನು ಹೇಗಾದ್ರು ಊಟ ಮಾಡ್ಬಹುದು ಆದರೆ ಅದಕ್ಕೂ ಮಾಡ್ಲಿಕ್ಕಂತೂ ಬರೋದೆಯಿಲ್ಲ ಬರ್ಲಕ್ಕೂ ಮಾಡ್ಲಿಕ್ಕೇ ಆಗಲ್ಲ ಮನಸ್ಸೂ ಬರಲ್ಲ ಏನು ಮಾಡಿದೆ ಇದು ಚೆಂದೇ ಆಗಲ್ ಹೋಯ್ತು ಅಂತ ಅನ್ನಿಸ್ತದ ಏನಿಲ್ಲ ಅದು ಮಾಡ್ಲಿಕ್ಕೆ ಅದು ರುಬ್ಕೊಂಡು ಒಂದು ಸೈಡಿಗೆ ಇಟ್ಟು ಆಂಬ್ರ್ ಮಾಡಬೇಕು ಈಗ ಆಂಬ್ರ್ ಮಾಡ್ಲಿಕ್ಕೆ ಏನು ತೊಗೊಬೇಕು ಅದು ಗ್ಯಾಸಿನ ಮೇಲೆ ಇಡಬೇಕ ಅದು ಸಾರಿಗೆ ಅದು ಜಾನ್ನಿಂದ ಗ್ಯಾಸಿನ ಮೇಲಿಟ್ಟು ಅದಕ್ಕೆ ಖಾರ ಉಪ್ಪು ಅಲ್ಲ ಬೆಳ್ಳುಳ್ಳಿ ಹಾಕಿ ಉ ಸ್ವಲ್ಪ ಹುಂಚಿಕಾಯಿ ಟಮಟೋ ಹುನ್ಚಿನ ಹುಳಿ ತಗೊಂಡು ಅದಕ್ಕೆ ಚೆಂದ ಕ್ಲೀನಾಗಿ ತೊಳೆದು ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿನ ಒಂದು ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಇಟ್ಟಿನಾಗೆ ಅದು ಮೆತ್ತಗೆ ಆಯ್ತದ ಅದು ಹುಳಿ ಅದರೊಳಗೆ ಹಾಕಿ ಕಾಸಿ ಅದು ಚೆಂದ ಕುದೀಬೇಕು ಹೇ ಟಮಾಟೋ ಬಿ ಟಮಟ ಹಾಕ್ಬೋದು ಇಲ್ದಿದ್ರೆ ಬೇರೆ ಬೀ ಹಾಕ್ಬೋದು ಏನಿಲ್ಲ ಅದಕ್ಕೆ ಮತ್ತೆ ಕುದಿಸಿದ ತಕ್ಷಣ ಇಳಿಸಿ ಬಿಡಬೇಕು ಇಳಿಸಿಬಿಟ್ಟು ಕೊಬ್ಬರಿಯನ್ನು ಚೆಂದ ಬರೀಕ್ ಕೊಯ್ಕೋಬೇಕು ಕೊಯ್ಕೊಂಡು ಆಯ್ತು ಉಳ್ಳಾಗಡ್ಡಿ ಬೀ ಈರುಳ್ಳಿ ಏನು ಮಾಡಬೇಕು ಬರೀಕಾಗಿ ಕಟ್ ಮಾಡ್ಕೊಬೇಕು ಟಮಟ ಬಿ ಕಟ್ ಮಾಡ್ಕೊಬೇಕು ಮಾಡ್ಕೊಂಡು ಹಂಚಿನಾಗ್ ಫಸ್ಟ್ ಏನು ಮಾಡಬೇಕು ಅಂದರೆ ಅದು ಒಂದು ಪಾತ್ರೆ ಏನರ ಕಡಾಯಿ ಅದು ತಗೊಂಡು ಚೆಂದ ಚೆಂದ ಹುರಿಬೇಕು ಅದಕ್ಕುಳ್ ಇದು ಕೊಬ್ಬರಿ ಹುರಿದು ಆಮೇಲಿಂದ ಉಳ್ಳಾಗಡ್ಡಿ ಬೀ ಹುರ್ಕೊಬೇಕು ಟಮಟ ಬೀ ಹುರ್ಕೊಬೇಕು ಹುರ್ಕೊಂಡು ಏನು ಮಾಡಬೇಕು ಗ್ರಾಂಡರ್ ತೊಗೊಬೇಕು ಗ್ರಾಂಡರ್ ತಗೊಂಡು ಅದರೊಳಗೆ ಬರೀಕಾಗಿ ರುಬ್ಬಿಕೋಬೇಕು ರುಬ್ಬಿಕೊಂಡು ಸೈಡಿಗೆ ಇಟ್ಕೋಬೇಕು ಮತ್ತೆ ಈಗ ನಾವು ಬಗಾರ್ ಹಾಕ್ಲಿಕ್ಕೆ ಏನು ಬೇಕಂದ್ರು ಒಂದು ಪಾತ್ರೆ ತೆಗೆದ್ಕೊಳ್ಬೇಕು ಅದಕ್ಕೆ ಎಣ್ಣೆ ಒಳ್ಳೆಣ್ಣೆ ಒಳ್ಳೆಣ್ಣೆ ಏನು ಮಾಡ್ಬೇಕಂದ್ರು ಆ ಎಣ್ಣೆ ಆ ಪಾತ್ರೆದಾಗ್ ಹಾಕಿ ಗ್ಯಾಸ್ ಸ್ಟವ್ ಚಾಲು ಮಾಡಬೇಕು ಗ್ಯಾಸ್ ಸ್ಟ್ ಸ್ಟವ್ ಚಾಲು ಮಾಡಿದಾಗ ಅದು ಸ್ಟವ್ ಹಚ್ಚಿದಾಗ ಅದಕ್ಕೆ ಎಣ್ಣೆ ಹಾಕಬೇಕು ಸಾಸಿವೆ ಜೀರಿಗೆ ಹಾಕಬೇಕು ಆಯ್ತು ಕರಿಬೇವು ಕೊತ್ತಂಬರಿ ಪುದೀನ ಹಾಕಬೇಕು ಪುದೀನ ಹಾಕಿ ಚೆಂದದು ಬಾಯಿಲ್ ಆಗಂಗೆ ನೋಡಬೇಕು ಅದಕ್ಕೆ ನೋಡಿ ಬಾಯಿಲ್ ಆದ್ಮೇಲೆ ಏನಿಲ್ಲ ಇದು ಸೈಡಿಗೆ ಇಟ್ಟ ಇಟ್ಟಿರ್ತೇವೆ ಇಲ್ಲ ಕುದ್ದಿಂದ್ದು ಆ ಕುದ್ದಿಂದ್ದು ಇದು ಇರ್ತದಲ್ಲ ಅಟ್ಟು ಅದು ಸಾರಿಂದು ಅದು ಏನು ಮಾಡಬೇಕು ಅದು ಚೆಂದ ಬಾಯಿಲ್ ಆಗಿನಾಗ ಅದರೊಳಗೆ ಒಯ್ದು ಹಾಕಬೇಕು ಹಾಕಿ ಹಾಕಿದಾಗ ಚೆಂದ ಆಯ್ತದವಾಗ ಚೆಂದಾಯ್ತು ಅಂದರೆ ಮತ್ತೇನು ಹಾಕಬೇಕು ಆ ಕೊಬ್ಬರಿ ಎಲ್ಲ ಗ್ರಾಂಡರ್ ಮಾಡಿಟ್ಟಿನದ್ದು ಅದು ಅದರೊಳಗೆ ಒಯ್ದು ಹಾಕಬೇಕು ಎದ್ರಾಗ ಅದು ವ ಇದು ಸಾರು ಬಗಾರ್ ಹಾಕಿಂದು ಇರ್ತದಲ್ಲ ಅದರೊಳಗೆ ಹಾಕಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಮಸಾಲೆ ಏನು ಮಾಡಬೇಕು ಅಂದರೆ ಮಸಾಲೆ ಅದುನಾಗ ಮಸಾಲೆ ಬಿ ಯಾರಿಗೆ ಯಾವುದೋ ಘರ್ಕುಲ್ ಮಸಾಲೆ ಇಷ್ಟ ಇರ್ತದೆ ಯಾರಿಗೆ ಘರ್ಕುಲ್ ಮಸಾಲೆ ಇಷ್ಟ ಇರ್ತದ ಮತ್ತಿಂದರ್ ಯಾರಿಗೆ ಚಕ್ಕೆ ಮಸಾಲೆ ಇಷ್ಟ ಇರ್ತದ ಅದೆ ಏನು ಮಾಡಬೇಕು ಚೆನ್ನಾಗಿ ಬರೀಕ್ ಕುಟ್ಟಬೇಕು ಆಯ್ತದ ಕುಟ್ಟಿ ಬರೀಕ್ ಕುಟ್ಟಬೇಕು ಅದು ಕುಟ್ಟಿ ಏನು ಮಾಡಬೇಕು ಅದರೊಳಗೆ ಆ ಸಾರಿನಾಗ್ ಹಾಕಬೇಕು ಸಾರಿನಾಗ್ ಹಾಕಿನಾ ಮಾತ್ರ ಚೆಂದ ಆಯ್ತದ್ ಅಲ್ಲಿವರೆಗೂ ಆಗಲ್ಲ ಉಪ್ಪು ಎಲ್ಲ ಹಾಕಬೇಕು ಅದಕ್ಕೆ ಉಪ್ಪು ಹಾಕಿ ಚೆಂದ ಕುದಿಸಬೇಕು ಆಯ್ತದ್